ನಮ್ಮ ದೋಸ್ತರದು ಒಂದು ಮ್ಯೂಸಿಕ್ ಬ್ಯಾಂಡ್ ಇದ್ದಿತ್ತು ಅದರ ಒಳಗೆ ನಾನು ಭೀ ಒಬ್ಬ ಸದಸ್ಯ ಇದ್ದಿದ್ದೆ ಅದರ ಒಳಗೆ ನಾವು ಬೇರೆ ಬೇರೆ ಕಡೆ ಹೋಗಿ ಕಾನ್ಸರ್ಟ್ಗಳು ಮಾಡ್ತಿದ್ದೆವು ಆವಾಗ ನಾನು ಬೇರೆಯವರ ಗಿಟಾರ್ ತೊಗೊಂಡು ಒಯ್ದು ಒಯ್ದು ಕಾನ್ಸರ್ಟ್ ಮಾಡ್ತಿದ್ದೆ ನಮ್ಮ ದೋಸ್ತರೆಲ್ಲ ಅಂಬೋದು ನನಗೆ ಒಂದು ಹೊಸದು ಗಿಟಾರ್ ತಗೋ ಹೊಸ ಗಿಟಾರ್ ತಗೋ ಅಂತಂದು ನನಗೆ ಹೇಳಿನ ಬಾದ್ ನಾನು ನಮ್ಮ ಊರಿನ ತುಂಬ ಎಲ್ಲ ಹುಡುಕಿದೆ ದುಕಾನ್ ದಿನಾ ಒಂದೊಂದು ದುಕಾನಕ್ಕ ಹೋಯ್ತಿದ್ದೆ ಹುಡುಕ್ಲಿಕ್ಕ ಅಲ್ಲಿ ಹೋಗಿ ಕೆಳಕ್ಕೆ ಹೋದ್ರೆ ಅಲ್ಲಿ ನನಗೆ ಪಸಂದ್ ಬರ್ತಿದ್ದಿಲ್ಲ ಯಾಕಂದ್ರೆ ಒಂದು ಸರ್ತಿ ಕಲರೇ ಪಸಂದ್ ಬಂದಿಲ್ಲ ಒಂದು ಸರ್ತಿ ಅವರು ಹೇಳೋ ರೇಟೇ ಪಸಂದ ಬರ್ತಿದ್ದಿಲ್ಲ ಒಂದೊಂದು ಸರ್ತಿ ಅದರ ಸೈಂಟ್ ಏನ್ ಭೀನೇ ಸಿಗಲ್ದು ಆಮೇಲೆ ಬೇರೆ ಬೇರೆ ತೊಕೊಂತ್ತಿದ್ವು ಸಾಕಾಯಿತು ನನಗಲ್ಲಿ ಹುಡುಕಿ ಹುಡುಕಿ ನಮ್ಮ ಊರಾಗ ಅದರ ಬಾದ್ ನಾನು ಏನು ಮಾಡ್ದೆ ಒಬ್ಬ ನಮ್ಮ ದೋಸ್ತ ಹೇಳಿದ ನೋಡು ನೀನು ಆನ್ಲೈನ್ ತಗೋ ನೋಡು ಅಲ್ಲಿನ ಭೀ ಚಂದ ಇರ್ತವೆ ಸಾಮಾನಂತಂದ್ರು ನಾನು ಏನು ಮಾಡ್ದೆ ಮತ್ತು ಭೀ ನೋಡೋವ ಒಂದು ಸರ್ತಿ ಅಂತಂದು ಒಂದು ಗಿಟಾರ್ ಹುಡುಕ್ದಪ್ಪ ಅದರ ಒಳಗೆ ಏನು ಅಂತಂತಂದ್ರೆ ಬ್ಯಾಗ್ ಫ್ರೀ ಸಿಕ್ತದಂತ ಬಂತು ಮತು ಅದರ ಸೈಂಟ್ ಪ್ಲಕ್ಟ್ರಮ್ ಅಂಬೋದು ಅದು ಬಾರ್ಸೋದು ಕೀ ಸಿಕ್ತದಂತ ಬಂತು ಆಗ ನಾನು ಏನು ಮಾಡ್ದೆ ಆರ್ಡರ್ ಮಾಡ್ಸಿ ಏನು ಅಂತಂದ್ರೆ ಅದರ ಒಳಗೆ ಕಲರ್ ಆಪ್ಷನ್ಸ್ಗಳು ಇತ್ತು ಇದ್ದಿದ್ದು ನಂಗೆ ತೊಕೋಮಂಗ ಅದಕ್ಕೆ ಅಂಬೋದು ಆರ್ಡರ್ ಪ್ಲೇಸ್ ಮಾಡ್ದೆ ಆಮೇಲೆ ನಾನು ಏನು ಮಾಡ್ದೆ ಆರ್ಡರ್ ಮಾಡಿದ್ ಬಾದ್ ಛಲೋನೆ ಸಾಮಾನು ಬರ್ತದೋ ಖರಾಬು ಬರ್ತದೋ ಅಂತಂದು ನನಗೆ ಟೆನ್ಷನ್ ಆಯ್ತು ಆಗ ಏನು ಮಾಡ್ದೆ ಅದು ಹೇಗಾಕ ಬರಲ್ಲಾಕ ನೋಡಮ್ ಆಮೇಲೆ ನೋಡಿದ ನೋಡಮ್ ಅಂತಂದ್ರೆ ಟೈಮ್ ಕೊಟ್ಟಿದೋ ಅದು ಬರ್ಲಾಕ್ಕ ಮೂರು ದಿನ ಹತ್ತದಂತಂದು ಟೈಮ್ ಭೀ ತಡ ಮಾಡ್ತವೆನೋ ನನಗೆ ಒಂದು ಕಾನ್ಸರ್ಟಿಗೆ ಹೋಗೋದಿದ್ದಿತ್ತು ಮಾಳಕ್ಕೆ ಅಂತಂದು ಮತ್ತೂ ಪರೇಷಾನ್ ಆದೆ ನಾನು ಮಗರವು ಏನು ಮಾಡ್ದು ಮೂರು ದಿನದಾಗ ಅದಕ್ಕೆ ಆರ್ಡರ್ ಮನಿಗೆ ಬಂತು ಅದು ತೊಕೊಂಡು ನಾನು ಅದು ಯಾವ್ದು ಹೆಂಗೆ ನಾನು ನೋಡಿದೆ ಫೋನಿನಾಗ ಅದೇ ರೀತಿ ಅದು ಇದ್ದಿತ್ತು ಗಿಟಾರು ಅದರ ಸೆಂಟ್ ಒಂದು ಬ್ರೆ ಬ್ಯಾಗ್ ಫ್ರೀ ಕೊಟ್ಟು ಹಾಗೆ ಅದರ ಸೆಂಟ್ ಒಂದು ಪ್ಲಕ್ಟ್ರಮ್ ಫ್ರೀ ಕೊಟ್ಟು ಮತ್ತು ಅದರ ಸ್ಟ್ರಿಂಗ್ಸ್ಗಳದು ಭೀ ಪೂರಾ ಒಂದು ಪ್ಯಾಕೆಟ್ ಕೊಟ್ಟಾಕಿದ್ದು ಅದರ ಜೋಡಿನೇ ನಾನು ತೊಕೊಂಡಿನ ಬಾದ್ ಛಲೋ ನಡೀತದೋ ಇಲ್ಲೋ ಅಂತಂದು ಅವತ್ತು ನೆಕ್ಸ್ಟ್ ಡೇ ನಾನು ಹೋದ ಕಾನ್ಸರ್ಟ ಅಲ್ಲಿ ಹೋಗಿ ಬಾರಿಸ್ದೆ ಅದ್ರ್ದು ಆವಾಜ್ ಈಟು ಭಾರಿ ಬಂತು ನಾ ಅದು ತೋಲು ತೋಲು ಪಸಂದ್ ಬಂತು ನನಗೆ ಗಿಟಾರದು ಅದು ನಾನು ಎಲ್ಲಿ ತೊಕೊಂಡಿದ್ ಅಂತಂದರೆ ಅಮೇಜಾನ್ದಾಗ ಹೇಳಿದ ಛಲೋ ಇದ್ದಿತ್ತು ಪ್ರೊಡಕ್ಟ್ ಅದು ನನಗೆ ಇಷ್ಟ ಆಯಿತು ತೋಲು